ಸರ್ ಸುಧೀರ್ ಗೈಡವ್ರಾ ಹಾಂ ಸರ್ ನಮ್ಮ ಹೆಸರು ಬಸವರಾಜ್ ಅಂತೇಳಿ ಚಿತ್ರದುರ್ಗದಿಂದ ಕಾಲ್ ಮಾಡ್ತಿದೀನಿ ನನಗೆ ಇದು ಯಾದು ವಿಯರೆನ್ಸು ಚಿಕ್ಕಮಗಳೂರು ಇದು ಕೆಮ್ಮಣ್ಣುಗುಂಡಿ ಕೂರ್ಗು ಈ ನಾಲ್ಕು ಪ್ಲೇಸಿಗೆ ಹೊಬೋಕ್ ಸರ್ ಟೂರಿ ಇದಕ್ಕೆ ಇದಕ್ಕೆ ನಿಮ್ಮ ನಿಮ್ಮ ಸರ್ ನಾವು ನಾಳೆ ರೆಡಿ ಇದ್ದೀವಿ ನೀವು ಅದು ಹೇಗೆ ಏನು ಅಲ್ಲಿಯ ಪ್ಲೇಸು ಹೇಗೆ ನಾವು ಸರ್ ನೋಡಿಲ್ಲ ಸರ್ ಕೆಮ್ಮಣ್ಣುಗುಂಡಿ ಮತ್ತು ಅವ್ ಚಿಕ್ಕಮಗಳೂರಲ್ಲಿ ಏನೇನಿದೆ ಸ್ವಲ್ಪ ನೋಡೋವಂಥವು ನಿಮ್ಮ ಸ್ವಲ್ಪ ಗೈಡ್ ಮಾಡಿದರೆ ನಮಗೆ ಒಳ್ಳೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಹಾಂ ಮ ಹಾಂ ಸರ್ ನಾವು ಟೋಟಲ್ ಎಂಟು ಜನ ಇದ್ದೀವಿ ಸರ್ ಅಲ್ಲಿಗೋಗಿ ಎಂಟು ಜನ ಇದ್ದೀವಿ ಎಷ್ಟಾಗುತ್ತೆ ಸರ್ ಅಮೌಂಟ್

ಐದು ದಿವಸ ಆಗುತ್ತಾ ಸರ್ ಮತ್ತು ನಮಗೆ ಈವಾಗ ನಾವು ಹಾಂ ಇದ್ದಾವಾ ಹೌದಾ ಸರ್ ಹ್ಞೂ ಸರ್ ಅದು ಈವಾಗ ನಮಗೆ ಉಳ್ಕೊಳಕ್ಕೆ ಮತ್ತು ಇದು ತಿಂಡಿ ವ್ಯವಸ್ಥೆ ಊಟ ವ್ಯವಸ್ಥೆ

ಹಾಂ ಸರ್ ಒಟ್ಟು ಟೋಟಲ್ ಎಂಟು ಸಾವಿರ ಆಗುತ್ತಾ ಸರ್ ಸರ್ ನಮ್ಮ ಇದೇ ನಂಬರ್ಗೆ ಇದು ಮಾಡ್ಕೊಳ್ಳಿ ಸರ್ ನಾವು ಈವಾಗ ಅಮೌಂಟ್ ಇದು ಮಾಡ್ತೀವಿ ನಿಮಗೆ ಅಡ್ವಾನ್ಸಿಗೇನಾದ್ರೂ ನಾಳೆ ಬೆಳಿಗ್ಗೆ ಹೋಗೋದು ಹಾಂ ನಾಳೆ ಬೆಳಿಗ್ಗೆ ಇದೇ ನಂಬರ್ಗೆ ಕಾಲ್ ಮಾಡ್ತಿವಿ ಕಾಲ್ ಮಾಡಿ ಸರ್ ಹಾಂ ಸರ್ ಅದು ಹತ್ತು ಗಂಟೆಗೆ ನಾವೆಲ್ಲಾ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕಂಡಿರ್ತೀವಿ ನೀವು ಬ ಗಾಡಿ ಬಂತಂದ್ರೆ ಸ್ವಲ್ಪ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ಹೊರತು ಬಿಡೋಣ ಓಕೆ ಸರ್ ಓ